ಹಾಂ ಆರ್ಕಿಡ್ ಇಂಟ್ರನ್ಯಾಷ್ನಲ್ ಸ್ಕೂಲವ್ರಾ ಅದೇ ಸರ್ ಅಡ್ಮಿಷನ್ಸ್ ಯಾವಾಗ ಓಪನ್ ಅಂತ ತಿಳ್ಕೋಬೇಕಾಗಿತ್ತು ಹೌದಾ ತುಂಬ ದಿನ ಆಯ್ತಾ ಹಾಗೇ ಹಾಂ ಹಾಂ ಹ್ಞೂ ಹಾಂ ಅದೇ ಇಬ್ಬರು ವಿದ್ಯಾರ್ಥಿಗಳು ಹಾಂ ಹಾಂ ಇದ್ದಾರೆ ಯ ಒಂದು ಎಲ್ ಕೆ ಜಿಗೆ ಮತ್ತು ಎರಡನೇ ತರಗತಿಗೆ ಮಾಡಿಸ್ಬೇಕಿತ್ತು ಹಾಂ ಸೇರ್ಸ್ಬೇಕಿತ್ತು ಅದೇ ನಿಮ್ಮದು ಸ್ವಲ್ಪ ಫೀಸ್ ಬಗ್ಗೆ ಹೇಳಿ ಏನಿದೆ ಹಾಂ ಹೌದಾ

ಮತ್ತೆ ಎರಡನೇ ತರಗತಿ ಓಕೆ ಮತ್ತೆ ಬುಕ್ಸು ಎಲ್ಲ ಕೊಡ್ತೀರಾ ನೀವೇ

ಹ್ಞೂ ಮತ್ತೆ ಅದಕ್ಕೆ ಸಪ್ರೇಟ್ ಫೀಸಾ ಇದ್ರಲ್ಲಿ ಇನ್ಕ್ಲ್ಯೂಡ್ ಇಲ್ಲ

ಹಾಂ

ಹ್ಞೂ ಹಾಂ ಎಷ್ಟು ಜೊತೆ ಕೊಡ್ತೀರಾ ಯೂನಿಫಾಮು ಅಲ್ಲ ಎಷ್ಟು ಜೊತೆ ಕೊಡ್ತೀರಾ ಒಂದೇ ಸೆಟ್ಟಾ ಹಾಂ ಓಕೆ ಹಾಂ ಸರಿ ಮತ್ತೆ ಬುಕ್ಸ್ ಎಲ್ಲ ಏನು ಟೆಕ್ಸ್ಟ್ ಬುಕ್ ಅಷ್ಟೇನಾ ಇಲ್ಲ ಬೆ ನೋಟ್ ಬುಕ್ಸ್ ಕೊಡ್ತೀರಾ

ಹಾಂ ಓಕೆ ನಿಮ್ಮದೆ ಸ್ಕೂಲಿಂದು ಬ್ಯಾಗು ಸಪ್ರೇಟ್ ಕೊಡ್ತೀರಾ ಬ್ಯಾಗು ಬ್ಯಾಗು ಸ್ಕೂಲ್ ಬ್ಯಾಗು

ಹಾಂ ಸರಿ ಹಾಂ ಮತ್ತೆ ಸ್ಟಡೀಸ್ ಎಲ್ಲ ಹೆಂಗೆ

ಹಾಂ ಓಕೆ

ಮತ್ತೆ ಶಾಲೆ ಸಮಯ ಸಮಯ ಸಮಯ ಟೈಮ್ ಟೈಮಿಂಗ್ಸ್ ಏನು ಶಾಲೆಯದು

ಹಾಂ ಓಕೆ ಹಾಂ ಸರಿ ಸರ್ ಮತ್ತೆ ಪಿಕಪ್ ಆ್ಯಂಡ್ ಡ್ರಾಪ್ ನಾವೇ ಮಾಡಬೇಕಾ ಅಥವಾ ಹ್ಞೂಂ ಸರಿ

ಹೌದಾ ಅದಕ್ಕೆ ಏನು ಸ ಶುಲ್ಕ ಸಪ್ರೇಟ್ ಹಾಂ ಹೌದು

ಹಾಂ ಹಾಂ ಮತ್ತೆ ಮಕ್ಳ ಸೇಫ್ಟಿ ಮಕ್ಳಿಗೆ ಸೇಫ್ಟಿ ಅಂದರೆ ಈ ವ್ಯಾನಲ್ಲಿ ಸೇಫ್ಟೀ ಇರುತ್ತಾ ನಮಗೆ ಭಯ ಇರುತ್ತಲ್ಲಾ ಚಿಕ್ಕ ಮಗು ಅಲ್ಲಾ ಎಲ್ ಕೆ ಜಿ ಮಗು ಹಾಂ

ಹಾಂ ಸರಿ ಓಕೆ ಒಮ್ಮೆ ಬಂದು ವಿಸಿಟ್ ಮಾಡ್ತೀನಿ ಹ್ಞೂ ಸರಿ ಆಯಿತು ಹ್ಞೂ ಸರಿ ಓಕೆ ತ್ಯಾಂಕ್ ಯು